ನಮಗೆ ತಿಳಿದಿರುವ ಬಗ್ಗೆ ಸರ್ಕಾರಿ ಯೋಜನೆಗಳು ತುಂಬ ಉಂಟು ಅದರಲ್ಲಿ ನಮಗೆ ತಿಳಿದಿರುವ ಬಗ್ಗೆ ಈಗಿನ ಪ್ರಯೋಜನ ಒಂದು ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯೋಜನೆ ಅನ್ನಭಾಗ್ಯ ವಿಧವಾ ವೇತನ ವೃದ್ಧಾಪ್ಯವೇತನ ಆಯುಷ್ಮಾನ್ ಕಾರ್ಡು ಸುಕನ್ಯಾ ಸಮೃದ್ಧಿ ಯೋಜನೆ ಹೀಗೆ ಹಲವಾರು ಯೋಜನೆಗಳು ನಮಗೆ ಗೊತ್ತಿದ್ದ ಮಟ್ಟಿಗೆ ಉಂಟು ಮತ್ತೆ ಗೃಹಲಕ್ಷ್ಮಿಯಲ್ಲಿ ಈಗ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಬರ್ತದೆ ಅದರಲ್ಲಿ ಅವಳಿಗೆ ತುಂಬ ಉಪಕಾರ ಉಂಟು ಏನೆಂದರೆ ಕೆಲವು ಗಂಡಸರು ಮನೆಯಲ್ಲಿ ಹಣ ಕೊಡುವುದಿಲ್ಲ ಹೆಂಡತಿಗೆ ಅದನ್ನು ಮಕ್ಕಳಿಗೆ ಎಲ್ಲಿ ಏನಾದರೂ ಅವಳಿಗೆ ಬೇಕಾದರೆ ಅದನ್ನ ಅವಳು ಖರ್ಚು ಮಾಡಿ ಮನೆಗೆ ಬೇಕಾಗುವ ವಸ್ತುಗಳನ್ನ ಅವಳಾಗಿ ತರ್ತಾಳೆ ಎಲ್ಲ ಅವಳೇ ಇಟ್ಟುಕೊಂಡು ಮನೆಯೆಲ್ಲ ಒಳ್ಳೇದು ಮಾಡ್ತಾಳೆ ಗಂಡಂದಿರು ಬೇರೆ ಏನಾದ್ರೂ ಖರ್ಚಿಗೆ ಕೊಟ್ಟರೆ ಇದಕ್ಕೆಲ್ಲ ಅವಳಿಗೆ ಎಲ್ಲ ಮನೆಗೆ ಖರ್ಚಿಗೆಲ್ಲ ಹೀಗೆ ಕೊಡುವುದಿಲ್ಲ ಹಾಗೇ ಗೃಹಲಕ್ಷ್ಮಿ ಎರಡು ಸಾವಿರ ಸಿಕ್ಕೋದು ಹೆಂಗಸರಿಗೆ ತುಂಬ ಕೆಲ ಇದಾಗಿದೆ ತುಂಬ ಖುಷಿಯ ಮಾತಾಗಿದೆ ಮತ್ತು ಗೃಹಜ್ಯೋತಿ ಮೊದಲು ಕರೆಂಟ್ ಬಿಲ್ ಎಲ್ಲ ತುಂಬ ಬರ್ತಿತ್ತು ಒಂದು ಸಾವಿರ ಎರಡು ಸಾರಿ ಈಗ ಅದೆಲ್ಲ ಇಲ್ಲ ಫ್ರೀ ಉಂಟು ಅದರಲ್ಲಿ ತುಂಬ ಖುಷಿಪಡ್ತಿದ್ದೇವೆ ಮತ್ತು ಶಕ್ತಿ ಯೋಜನೆ ಅದು ಕೂಡ ತುಂಬ ಇದುಂಟು ಒಳ್ಳೆಯದೆ ಎಲ್ಲ ಹೋಗೋವರೆಗೆ ಬಸ್ಸಿನಲ್ಲಿ ಯಾ ಹೆಂಗಸರಿಗೆ ಎಲ್ಲಿ ಬೇಕಾದರೆ ಹೋಗಿ ಬರ್ಬೋದು ಎಲ್ಲ ಮಂದಿರಗಳಿಗೆ ಎಲ್ಲ ಹೋಗಿ ಏ ಹು ಉಡುಪಿಯಿಂದ ಮಗಳೂರು ಆಧಾರ ಕಾರ್ಡ್ ತೋರಿಸಿದರೆ ಸಾಕು ಎಲ್ಲಿಂದ ಎಲ್ಲಿ ತನಕ ಹೋಗಿ ಕರ್ನಾಟಕದಲ್ಲಿ ತಿರ್ಗಿಕೊಂಡು ಬರ್ಬೋದು ಎಲ್ಲ ಯಾತ್ರೆ ಮಾಡ್ಬೋದು ಎಲ್ಲ ಇದು ಮಾಡ್ಬೋದು ನಾನು ಸಹ ಹೋಗಿದ್ದೇನೆ ಅದರಲ್ಲಿ ತುಂಬ ಯೋಜನೆಯನ್ನು ನಾನೂ ಪಡೆದಿದ್ದೇನೆ ಇದರಲ್ಲಿ ತುಂಬ ಖುಷಿ ಉಂಟು ನನಗೂ ಕೂಡ ಹಾಗೆ ಅನ್ನಭಾಗ್ಯ ನಮಗೆಲ್ಲ ಅನ್ನ ಸ್ ಇದು ಅಕ್ಕಿ ಸಿಗ್ತದೆ ಅಕ್ಕಿಯಿಂದ ಮತ್ತು ಐದು ಕಿಲೋ ಅಕ್ಕಿಯದ್ದು ಹಣ ಸಿಗ್ತದೆ ಅದರಲ್ಲಿ ನಮಗೆ ಬೇರೆ ಏನೇನಾದ್ರೂ ಸಾಮಾನು ತರ್ಬೋದು ತರೋದಾದ್ರೆ ತರ್ಬೋದು ಅಕ್ಕಿ ಅಕ್ಕಿ ಹಣದಲ್ಲಿ ಅದನ್ನು ಕೂಡ ಮನೆಗೆ ಯೂಸ್ ಮಾಡಲಿಕ್ಕೆ ತುಂಬ ಕೆಲಸ ಆಗ್ತದೆ ಈಗ ವಿದ್ದೆ ವೇತ ವಿಧವಾ ವೇತನ ಗ ಗಂಡ ಇಲ್ಲದವರಿಗೆ ಹಣ ಬರ್ತದೆ ಅದು ಎಲ್ಲ ತ್ ಒಳ್ಳೆಯ ಮಾತೇ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಸರ್ಕಾರದವ್ರು ವೃದ್ಧಾಪ್ಯ ವೇತನ ಅದು ಅರವತ್ತು ವರ್ಷದಿಂದ ಮೇಲ್ಪಟ್ಟವರಿಗೆ ಕೆಲಸ ಮಾಡ್ಲಿಕ್ಕಾಗೋದಿಲ್ಲ ಅವರಿಗೆಲ್ಲ ವೃದ್ಧಾಪ್ಯ ವೇತನ ಕೊಡ್ತಾಯಿದ್ದಾರೆ ಅದೂ ಒಳ್ಳೆಯದು ಆಯುಷ್ಮಾನ್ ಕಾರ್ಡ್ ಬಂದಿದೆ ಈಗ ಅದರಲ್ಲಿ ಈಗೆಲ್ಲ ಉಂಟಲ್ಲ ಹಾರ್ಟ್ ಅಟ್ಯಾಕ್ ಅದು ಇದು ಅಂತ ಅದರಲ್ಲಿ ಅವರಿಗೆಲ್ಲ ತುಂಬ ಆಗ ಬಡವರಿಗೆ ಬಂದರೆ ಖರ್ಚು ಮಾಡಲಿಕ್ಕೆ ಆಗುವುದಿಲ್ಲ ಅವರೆಲ್ಲ ಅವರಿಗೆಲ್ಲ ತುಂಬ ಒಳ್ಳೆಯದೇ ಆಗಿದೆ ಈಗ ನಾಲ್ಕು ಲಕ್ಷ ಐದು ಲಕ್ಷ ನಾನು ಮೂರು ಲಕ್ಷ ಬಂದರೆ ಎಲ್ಲಿಂದ ಕಟ್ಟುವುದವ್ರು ಅದೆಲ್ಲ ಅವ್ರು ಕಟ್ತಾಯಿದ್ದಾರೆ ಆಯುಷ್ಮಾನ್ ಕಾರ್ಡನ್ನು ಉಪಯೋಗ ಮಾಡ್ತಿದ್ದಾರೆ ಅದೂ ತುಂಬ ಒಳ್ಳೆಯದೆ ಸರ್ಕಾರಿ ಕೆಲಸ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಮಕ್ಕಳು ಹುಟ್ಟಿದರೆ ಅದರಲ್ಲಿ ಅವರಿಗೆ ಮಕ್ಕಳಿಗೆ ದೊಡ್ಡದಾಗುವವರೆಗೆ ಅದರಲ್ಲಿ ಸರ್ಕಾರ ಹಣ ಹಾಕಿ ಅವರದ್ದು ವಿದ್ಯೆ ವಿದ್ಯಾರ್ಥಿಗಳಿಗೆ ಕಲಿಯೋವರೆಗೆ ಎಲ್ಲ ಇದು ಮಾಡಿ ಅದನ್ನು ಕಲಿಯುವಾಗ ಮತ್ತೆ ಕಲೀಲಿಕ್ಕೆ ಆಗದಿದ್ರೆ ಅರ್ಧ ಹಣವನ್ನು ತೆಗೆದು ಅದರಲ್ಲಿ ಉಪಯೋಗ ಪಡೆಯ ಪಡೆಯಬಹುದು ಹಾಗೆಯೇ ತುಂಬ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಸರ್ಕಾರ ಎಲ್ಲ ಹೆಂಗಸಿನವರಿಗೆ ಸಾಲ ಸೌಲಭ್ಯ ಕೊಡುವ ವ್ಯವಸ್ಥೆ ಇದೆ ಅದನ್ನು ತುಂಬ ಮಾಡಿದೆ ಸರ್ಕಾರ ಮತ್ತು ಹಾಗೆಯೇ ಟೈಲರಿಂಗ್ ಬಿಸ್ನೆಸ್ಸಿಗೆ ಎಲ್ಲ ಹಣ ಟೈಲರಿಂಗ್ ಮಾಡುವವರಿಗೆ ಅದು ಮಿಷಿನ್ ತೆಗೆದುಕೊಳ್ಳೋದಾದರೆ ಅದರಲ್ಲಿ ಹಣ ಕೊಡ್ತಾರೆ ಎಲ್ಲದರಲ್ಲಿಯೂ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಯಾವುದೊಂದು ಕೆಲಸ ಚಿಕ್ಕ ಚಿಕ್ಕದು ಒಂದು ಗೂಡಂಗಡಿಟ್ಟು ಕೆಲಸ ಮಾಡೋದಾದರೂ ಅದಕ್ಕೂ ಕೂಡ ಲಾನಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಕೊಡ್ತಾಯಿದ್ದಾರೆ ಅದೆಲ್ಲ ತುಂಬ ಸೌಕರ್ಯಗಳು ಸರ್ಕಾರಿ ಕೆಲಸದಲ್ಲಿ ಸಿಗ್ತಾಯಿದೆ ಅದೇ ನಮಗೆಲ್ಲ ಖುಷಿ